ಹಲೋ ಮಂಗಳೂರಿನಲ್ಲಿರುವ ಪ್ಲೇಸ್ ಬಗ್ಗೆ ನನಗೆ ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು ಹೌದು ಟೂರಿಸಮ್ ಮತ್ತು

ಓಕೆ ಮೃಗಾಲಯದಲ್ಲಿ ಯಾವುದೆಲ್ಲ ಪ್ರಾಣಿ ನೋಡಲು ಸಿಗುತ್ತೆ

ಮ್ಯಾಂಗ್ಳೂರು ಫುಡ್ ಬಗ್ಗೆ ಏನಾದರೂ ಡೀಟೇ ಎಲ್ಲಾದರೂ ಫೇಮ ನಾನ್ ವೆಜಿಟೇರಿಯನ್ ಓಕೆ ಮತ್ತು ಟೆಂಪಲ್ ಬಗ್ಗೆ ನನಗೆ ಕೆಲವು ಡೀಟೇಲ್ಸ್ ನೀವು ಅಲ್ಲಿ ಪ್ಲೇಸಲ್ಲಿ ಹೇಳ್ತೀರಾ ಅಥವಾ ಆಂ ಓಕೆ

ಓಕೆ ಓಕೆ ನಮಗೆ ಆ ಪ್ಲೇಸಲ್ಲಿ ನಮಗೆ ಸ್ಟೇ ಆಗಲಿಕ್ಕೆ ರೂಮ್ಸ್ ಫೆಸಲಿಟಿ ಏನಾದರೂ ಸಿಗ್ಬೌದಾ ಓಕೆ ಸರಿ ನಾನು ನಿಮಗೆ ಅಲ್ಲಿ ಬಂದ ಮೇಲೆ ಕಾಂಟ್ಯಾಕ್ಟ್ ಮಾಡ್ತೇನೆ ಸರ್ ತ್ಯಾಂಕ್ ಯು